ಆಯ್ತು ಹಾಂ ಆಯ್ತು ಸ್ವಾಮಿಯೋರೆ ಅದೆ ಹಿಂಗೆ ಒನೊಂದ್ ಕಡೇ ಒನೊಂದ್ ಥರ ಮ್ಯಾರೇಜ್ ಮಾಡ್ತೇವಿ ನಮ್ಮ ಕಡೆ ಒಂಥರಾ ಈ ಕಡೇ ಹುಬ್ಬಳ್ಳಿ ಸೈಡೆಲ್ಲ ಒಂದು ಕಡೆ ಬೇರೆ ಬೇರೆ ಟೈಪ್ ಮ್ಯಾರೇಜ್ ಮಾಡ್ತಾ ಈಗ ನಮ್ಮ ಕಡಿಗಳಲ್ಲಿ ಹಿಂದೂ ಮ್ಯಾರೇಜ್ ಹೆಂಗೆ ಮಡ್ತಾರಂದ್ರ ಮೊದ್ಲು ಸಾಂಪ್ರದಾಯಿಕವಾಗಿ ಮದ್ಲು ಮನೆಯವ್ರೆಲ್ಲ ದೊಡ್ಡೋರೆಲ್ಲ ಹಿರಿಯರೆ ಬಂದು ಒಂದು ವದುವನ್ನು ನೋಡ್ಕೊಂಡು ಹೋಗಿ ಆಕಿಗೆ ಮೊದ್ಲಿಕ ಹಣ್ಣು ಇಡೋದು ಅಂತಂದು ನಮ್ಮ ಕಡೆ ಸಂಪ್ರದಾಯ ಐತೆ ಎಲ್ಲ ಹಿರಿಯರು ಬಂದು ಹುಡ್ಗುನ ಕರ್ಕಂಡ್ ಬಂದು ಹಣ್ನು ಇಡ್ತರಾ ಅದರಿಂದ ಆ ಹುಡ್ಗುನ್ನ ಅದು ಅಂದರೆನು ಒನ್ ಲೆವೇಲ್ ಮುಗ್ದಂಗೆ ಆಯ್ತು ಆಮೇಲೆ ಅಲ್ಲಿಂದ ಬಂದು ಆ ಕಡೆಯಿಂದ ಮತ್ತೆ ನೆಕ್ಸ್ಟ್ ಹುಡುಗಿ ಕಡಿಯಿಂದ ನೋಡ್ಕೊಂಡ್ ಬಂದು ಆಮೇಲೆ ಹುಡ್ ಹುಡುಗಿ ಕಡೆಯಿಂದ ಎಲ್ಲ ಹುಡ್ಗುಂದು ಮನೆ ವಾತಾವರಣ ಹೆಂಗಿದೆ ಅವ್ನ್ದು ಹೊಲ ಗದ್ದೆ ಎಷ್ಟು ಐತೆ ಅಂತ ನೊಡ್ಕೊಂಡ್ ಬಂದು ಅದು ಓಕೆ ಆದಮೇಲೆ ಮದುವೇನ ಫಿಕ್ಸ್ ಮಾಡ್ತೀವಿ ಆಮೇಲೆ ಮದುವೆ ಫಿಕ್ಸ್ ಮಾಡಿ ಆದಮೇಲೆ ಮದ್ವೆ ದಿನ ಮೊದ್ಲೇಕ ಎಂಗೇಜ್ಮೆಂಟ್ ಅಂತ ಹೇಳಿ ಮದ್ಲು ಈ ಹುಡುಗಿನ ಹುಡುಗಿನ ಎಂಗೇಜ್ಮೆಂಟ್ ಮಾಡ್ತೇವಿ ಎಂಗೇಜ್ಮೆಂಟ್ ಮಾಡಿ ಹಾಲ್ ಒಳಗೆ ಆಗಲಿ ನಮ್ಮ ನಮ್ಮ ಇಷ್ಟ ಅದು ಮನಿಯೊಳಗೆ ಅದ್ರ ಮನಿಯೊಳಗೆ ಈ ಕಡೆ ಉತ್ರ ಕರ್ನಾಟಕ ಮನೆಯೊಳಗೆ ಜಾಸ್ತಿ ಮನೆ ಮಾಡ್ತಾರೆ ಇಲ್ಲ ಇನ್ನು ಹಳ್ಳಿಗಳೆಲ್ಲ ದೇವಸ್ಥಾನಗಳಲ್ಲಿ ಮಾಡ್ತಾರಾ ಮತ್ತೆ ಈಗೆಲ್ಲ ಸಿಟಿಯೊಳಗೆಲ್ಲ ಹಾಲ್ ಅದು ಮಾಡ್ಬೋದು ಅವರು ಅವ್ರ ಇಂಟ್ರಸ್ಟ್ನಲ್ಲಿ ಹೊಗ್ತತೈತಿ ಆಮೇಲೆ ಮನೆ ಎಂಗೇಜ್ಮೆಂಟ್ ಮಾಡಿ ಬೆಳಿಗ್ಗೇ ಮೊದಲು ಅರಿಶಿನ ಶಾಸ್ತ್ರನು ಮಾಡ್ತೀವಿ ಅರಶಿನ ಶಾಸ್ತ್ರ ಆದಮೇಲೆ ಮತ್ತೆ ವದುವಿಗೇ ತಾಳಿಕಟ್ಟೋದು ಒಂದು ಶಾಸ್ತ್ರ ಅಂತಂದ್ರೆ ನಮ್ಮ ಕಡೆ ಮಾಡ್ತಾರೆ ಶಾಸ್ತ್ರ ಎಲ್ಲ ಆದು ಅದು ಮತ್ತೆ ನಾವು ಒಂದನ್ನು ಒಬ್ಬೊಬ್ರ ಸಂಪ್ರದಾಯದಂತೆ ಎಲ್ಲ ಹುಡ್ ಹುಡುಗಿ ಕಡೇನವು ವೈಯಿಸ್ಕೊಂತರ ಹುಡುಗಿ ಕಡೆಯವ್ರು ಅಡ್ಗೆ ಮಾಡಿಸೊದಾಗ್ಲಿ ಎಲ್ಲ ಟಿಫಿನಿಂದ ಎಲ್ಲ ಅವರೆ ನೋಡ್ಕೋತಾರೆ ಅದನ್ನೆಲ್ಲ ನೋಡ್ಕೊಂಡು ಹುಡುಗಿ ಕಡೆಯವರೆ ಮಾಡ್ಕೊಡ್ತಾರೆ ಶುರುಗೆ ಹುಡ್ಗುರು ಕಡೆಯವ್ರು ಬಂದು ಮದ್ವೆ ಮಾಡ್ಕಂಡು ಹೊಗ್ತಾರಾ ಇದರಿಂದ ಮತ್ತೆ ಅದು ಮುಗುದ್ಮೇಲೆ ಮತ್ತೆ ನೀರು ಏನೊ ಒಂದು ಸಂಪ್ರದಾಯ ಒಂದೊಂದು ಕಡೆ ಇದವೆ ರೀ ಹಾಂ ಅವ್ರವ್ರ ಹಾಂ ಇಲ್ಲೆ ಮತ್ತೆ ಹಾಂ ಹಿಂದುಗಳು ಒಳಗೆ ಮತ್ತೆ ಬೇರೆ ಬೇರೆ ಜಾತಿಗಳು ಅದವೆ ಅಲ ಅವ್ರವ್ರ ಸಂಪ್ರದಾಯದ ಮೇಲೆ ಅವು ಹೋಗ್ತಿರ್ತವೆ ಅದ್ರ ಮೇಲೆ ಅವ್ರ ಮದುವೆನು ನೋಡಿಕೊಳ್ತಾರ

ಆಯ್ತು ಬಾಯ್